ಹಲೋ ಹಾಂ ಇದು ಇದು ಭೀಮಾಂಬಿಕಾ ಟ್ರಾವಲ್ ಏಜೆನ್ಸಿ ಏನು ರೀ ಹಾಂ ಏನೂ ಇಲ್ಲ ರಿ ಏನೂ ಇಲ್ಲ ರಿ ಮೇಡಮ್ ಅವರೇ ನಾವು ಮನೆಗೆ ಒಂದಿಷ್ಟು ಮಂದಿ ಬಂದಾರೆ ರೀ ಅವರು ಬಿಜಾಪುರ್ದವ್ರ್ ರೀ ಬರೇ ಗುಮ್ಟಾನೇ ನೋಡಿ ನೋಡಿ ಸಾಕಾಗೈತಂತೆ ಅವ್ಕೆ ಒಟ್ಟು ದೇವರು ತೋರುಸ್ಬೇಕಂತೆ ರೀ ಇಲ್ಲೇ ರೋಣದ ಅಂತ ಎಲ್ಲಿ ಇಟಗಿ ಭೀಮಾಂಬಿಕಾ ಅಂತೈತೆ ರೀ ಅಲ್ಲಿ ಹೋಗ್ಬೇಕ್ ಅಂತ ಮಾಡೀವಿ ರೀ ಹಾಂ ಹಾಂ ಹಾಂ ಅಲ್ಲಿಗೆ ಒಟ್ಟು ಇಲ್ಲೇ ಪಂಚಾಕ್ಷರಿನಗರದಿಂದ ಅಲ್ಲಿಗೆ ಹೋಗ್ಬೇಕ್ ರೀ ನಿಮ್ದು ಏನೇನು ಟೂರಿಸ್ಟ್ನಾಗ ಯಾವ ಯಾವ ಗಾಡಿ ಇಟ್ಟೀರಿ ರೀ ಅದಾವೆ ನಿಮ್ಮ ಕಡೆ ಕಾರ್ ಕಾರ್ ಅಂದ್ರೆ ನಾವು ಎಂಟು ಎಂಟು ಮಂದಿ ಇದ್ದೀವಿ ಎಂಟು ಮಂದಿ ಇದೀವಿ ರೀ ಹಾಂ ಕ್ರಶರ್ ಆದ್ರೆ ಬರೋಬ್ಬರಿ ಆಗತ್ ರೀ ಕ್ರಶರ್ ಆದ್ರೆ ಬರೋಬ್ಬರಿ ಆಕತಿ ಹಾಂ ಹಾಂ ಏನು ನೀವು ಕಿಲೋಮೀಟ್ರ್ ಕಿಲೋಮೀಟ್ರ್ಗಟ್ಟಲೆ ತಗೊತೀರಾ ಅಥವಾ ದಿನದ ಬಾಡಿಗೆ ತಗೊತೀರಿ ಅಲ್ಲ ರಿ ಮೇಡಮ್ ಅವ್ರೇ ನೀವು ಬೀಗರ್ನ ಕರ್ಕೊಂಬಂದು ಪುಕ್ಕಟೆ ತೋರ್ಸಕತ್ತೀವಿ ರೊಕ್ಕ ಉಳ್ಸ್ಬೇಕ್ ಅದ್ರಾಗ ನೀವು ನಾವು ಕೈಲಿ ಹಾಕೋದ್ ಹದಿನೈದು ಕೊಟ್ವಿ ಅಂದ್ರೆ ನಾವು ಎಲ್ಲಿಗೆ ಹೋಗೋನ್ ರೀ ಕಡ್ಮೆ ಮಾಡ್ಕೊಳ್ರಲ್ಲ ಅಲ್ಲ ಓ ಅಲ್ಲ ಅದಕ್ಕೆ ಹಾಂ ಅದು ಖರೆನೇ ರೀ ಆದ್ರೆ ಏನು ಆಗತ್ರಿ ಬೀಗ್ರಿಗೆ ತೋರಿಸ್ತೀವಲ್ಲ ಎಲ್ಲ ತಲೆ ಮೇಲೆ ಇರ್ತವೆ ರೀ ವ್ಯವಹಾರ ಹಿಂಗಾಗಿ ಈ ಕೈಲಿ ಹಾಕೋದು ಅಂದ್ರೆ ಸಮಸ್ಯೆ ಆಗತ್ರೀ ಏನು ಅದ್ರಾಗ ಒಟ್ಟು ನೋಡ್ಕಂಡು ನಮ್ಗೆ ಚಲೋ ಡ್ರೈವರನ್ನು ಕಳ್ಸ್ಬೇಕ್ ರೀ ಮತ್ತು ಅವ ಅಗದಿ ನಮಗೆ ಚಂದಾಗಿ ಕರ್ಕೊಂಡು ಹೋಗಿ ಚಂದಾಗಿ ಬಂದಿರ್ಬೇಕು ರೀ ಅವ ಅದಕ್ಕೆ ಹಾಂ ಅಂಥ ಡ್ರೈವರನ್ನು ನೋಡಿ ಗಾಡಿ ಮತ್ತು ಪಂಚ್ ಗಿಂಚರ್ ಆಗಿ ಅಲ್ಲೇ ಎಲ್ಲಾರೂ ನಿಂತು ಗಿಂತೀತು ರಿ ಚಲೋತ್ನಾಗ ಸರ್ವಿಸ್ ಇದ್ದದ್ದು ಗಾಡಿನೇ ಕಳ್ಸಿ ರೀ ಹಾಂ ಆಯ್ತು ಆಯ್ತು ರೀ ಈಗ ಬುಕ್ ಮಾಡಕ್ಕೆ ಬರ್ಬೇಕ್ ಏನ್ ರೀ ಮೇಡಮ್ ಏನು ಬಂದಿಂದು ಅಲ್ಲೇ ಕಳ್ಸ್ಕೊಡ್ತೀರಾ ರಿ ಆಯ್ತು ಆಯ್ತು ರೀ ಹಂಗಂದ್ರ ನಾವು ಎಷ್ಟು ಗಂಟೆಗೆ ತಯಾರಾಗಿ ನೀವು ಎಂಟು ಗಂಟೆ ಅಂದ್ರೆ ಬಂದ್ಬಿಡ್ತೀರಲ್ಲ ರಿ ಆಯ್ತು ಆಯ್ತು ಆಯ್ತು ರೀ ಎಂಟು ಗಂಟೆಗೆ ಬಂದುಬಿಡ್ರಿ ನಾವು ಹೋಗೋಣಂತೆ ನಮ್ಸ್ಕಾರ ರೀ